ಈಗ ಸಧ್ಯಕ್ಕರ ಟ್ರೆಂಡಿಂಗದ ಪಿಝಾ ಬರ್ಗರ್ ಇವೆ ಸ್ನಾಕ್ಸ್ ನಡೆದವು ಪಿಝಾ ಬರ್ಗರು ಫ್ರೆಂಚ್ ಫ್ರೈಸು ಅವೆಲ್ಲ ನಡಿತವು ಪಿಝಾ ಅಂದರು ಡೊಮಿನೋಸ್ನಾಗ ಛಲೋ ಇರ್ತವು ಖರೇನ ಬೀದರ್ದಾಗ ಡೊಮಿನೋಸ್ ಇಲ್ಲ ಗುಲ್ಬರ್ಗದಾಗವ ನಾನು ಗುಲ್ಬರ್ಗದಾಗ ಒಂದು ಸರಿ ತಿಂದಿದ್ದು ಡೊಮಿನೋಸ್ನಲ್ಲಿ ಪಿಝಾ ಮಸ್ತಿತ್ತು ಪಿಝಾ ಖರೇ ಏನು ಮಾಡ್ಬೇಕು ನಮ್ಮ ಬೀದರ್ದಾಗ ಇನ್ನು ಡೊಮಿನೋಸ್ ಬಂದಿಲ್ಲ ಹಂಗಂತ ನಾವು ಬೇಜಾರು ಮಾಡ್ಕೊಂಬುದಿಲ್ಲ ಯಾಕಂದ್ರ ನಂಬಲ್ಲಿ ಪ್ಯಾರಿಸ್ ಅಂತ ಒಂದು ರೆಸ್ಟೋರೆಂಟ್ ಇರ್ತದ ಅದು ಸ್ಪೆಷಲಿ ಪಿಝಾ ಕಡೆದೇ ಅದು ಎಷ್ಟು ಮಸ್ತ್ ಮಾಡ್ತಾರೆ ಪಿಝಾ ಎಲ್ಲ ವೆಜ್ಜಾಗಲಿ ನಾನ್ ವೆಜ್ಜಾಗಲಿ ಎಲ್ಲ ಥರದ್ ಪಿಝಾ ಸಿಕ್ತದಲ್ಲಿ ನಂಗೆ ಫಸ್ಟು ಗೊತ್ತಿದ್ದಿಲ್ಲ ಪಿಝಾ ಎಲ್ಲಿ ಛಲೋ ಸಿಗ್ತವ ಅಂತೇಳಿ ನನ್ನ ಫ್ರೆಂಡ್ ಒಂದ್ಸರಿ ನನ್ನ ಬರ್ಡೇ ಪಾರ್ಟಿ ಕರ್ಕೊಂಡೋಗಿದ್ದಾಕಿಗೆ ಪಾರ್ಟಿ ಕೊಡ್ಲಾಕ ಆವಾಗಾಕೆ ನನಗಲ್ಲಿ ಕರ್ಕೊಂಡೋದ್ಲು ಪ್ಯಾರಿಸ್ ಪಿಝಾ ತಿನ್ಲಾಕ ಮಸ್ತಿತ್ತು ಟೇಷ್ಟೆಲ್ಲ ಖತರ್ನಾಕಿತ್ತು ಪಿಝಾ ನಾನ್ ವೆಜ್ಜಾಗಲಿ ವೆಜ್ಜಾಗಲಿ ಎಲ್ಲ ಥರದ್ ಬಿ ಇಲ್ಲಿ ಪಿಝಾ ಸಿಕ್ತಾವಲ್ಲಿ ಛಲೋ ಇತ್ತು ಪಿಝಾ ಅದು ಎಕ್ಸ್ಪೀರಿಯನ್ಸ್ ಮಸ್ತಿತ್ತು ಸೊ ಬಿರಿಯಾನಿ ಕಡೆದಂದರೆ ಸಿತಾರ ಫ್ಯಾಮಿಲಿ ರೆಸ್ಟೋರೆಂಟ್ ನನಗೆ ಗೊತ್ತಿದ್ದಿಲ್ಲ ಸಿತಾರದಾಗ ಅಲ್ಲಿ ಬಿ ನಾನ್ ವೆಜ್ ವೆಜ್ ಎರಡು ಸಿಕ್ತವ ಖರೇ ನಾನ್ ವೆಜ್ ಛಲೋ ಸಿಕ್ತದ ನನಗೆ ಗೊತ್ತಿದ್ದಿಲ್ಲ ಅಲ್ಲಿ ನಾನ್ ವೆಜ್ ಛಲೋ ಸಿಕ್ತದಂತ ಬಿರಿಯಾನಿ ನನಗೆ ಭಾಳ ಇಷ್ಟ ಸೊ ನಮ್ಮಅಣ್ಣ ಒಂದಿನ ತೊಗೊಂಡ್ ಬ ನಮ್ಮಅಣ್ಣ ಹೋಗಿ ಒಂದಿನ ತಿಂದು ಬಂದಿದ್ದ ಅಂತ ಹಂಗೆ ನನಗೆ ಬಂದು ಹೇಳಿದನು ಹಂಗಿತ್ತು ಹಿಂಗಿತ್ತು ಛಲೋ ಇತ್ತು ಅಂತೆಲ್ಲ ಹೇಳಿದನು ಅವರ ಕಡೆ ನಾನು ಸಿಟ್ಟು ಮಾಡಿದೆ ನಂಗೂ ಕರ್ಕೊಂಡೋಗು ಅಂತ ಅಲ್ಲೋಗಿ ಬಿರಿಯಾನಿ ಊಟ ಮಾಡಿ ಬಂದಿದ್ವು ಚಿಕನ್ ಪೆಪ್ಪರ್ ತಿಂದು ಒಂದು ಸೋಡಾ ಲೆಮನ್ ಸೋಡಾ ಜ್ಯೂಸ್ ಕೊಂಡಿದ್ದೆವು ಚಿಕನ್ ಬಿರಿಯಾನಿ ಉಂಡಿದ್ದೆವು ಮಸ್ತಿತ್ತು ಅಲ್ಲಿಂದು ಎಕ್ಸ್ಪೀರಿಯನ್ಸ್ ಎಷ್ಟು ಟೇಷ್ಟಿತ್ತು ಹೈದ್ರಾಬಾದ್ ಬಿರಿಯಾನಿ ಅಂತಲೆ ಹೈದ್ರಾಬಾದ್ನಾಗ ಒಂದು ಸ್ವೀಟ್ಹಾರ್ಟ್ ಅಂತ ರೆಸ್ಟೋರೆಂಟ್ರ್ ಇತ್ತು ಅಲ್ಲಿ ಬಿ ಮಸ್ತು ಟೇಷ್ಟ್ ಮಾಡ್ತಿರು ಅದೇ ಶ್ ಟೇಷ್ಟ್ ಇಲ್ಲಿ ಸಿತಾರದಾಗ ಬಿ ಆಗಿತ್ತು ಮತ್ತೀಗ ಸ್ಪೆಷಲ್ ಏನು ನಡೆದದ ಅಂದ್ರ ಮಂಡಿ ಮಂಡಿ ಮಂಡಿ ಅಂದರೆ ಏನು ಹೇಳ್ತಾರೆ ಒಂದು ದೊಡ್ಡ ಪ್ಲೇಟಿರ್ತದ ಅದ್ರ ತಳಗ ರೈಸ್ ಇರ್ತದ ಮೊದ್ಲು ರೈಸ್ ಹಾಕಿ ಅದ್ರ ಮ್ಯಾಲ ಡ್ರೈ ಫ್ರೂಟ್ಸ್ ಹಾಕ್ತಾರ ಮತ್ತು ಕರ್ದಿಂದು ಉಳ್ಳಗಡ್ಡಿಗಳು ಹಾಕ್ತಾರ ಮತ್ತು ಅದ್ರ ಮ್ಯಾಲ ಲೆಗ್ ಪೀಸಿಡ್ತರ ದೊಡ್ದ ದೊಡ್ದ ಲೆಗ್ ಪೀಸುಗಳಿಡ್ತರ ಅದ್ರ ಸರಿಗೇನು ಕೊಡ್ತರಂದ್ರ್ ಚೀಸ್ ಕೊಡ್ತರ ಮತ್ತು ಒಂದು ಸಾಸ್ ಕೊಡ್ತರ್ ಮತ್ತು ಸಾರು ಕೊಡ್ತರ್ ನಾವು ಏನು ಬಿ ಯೂಸ್ ಮಾಡ್ಕೊಂಡು ತಿನ್ಬೇಕು ಹಂಗರ ಅದು ಹಂಗೆ ಟೇಷ್ಟಹತ್ತದ ಮಸ್ತಿರ್ತದ ಅದು ಪೀಸ್ ಬಿ ಮಸ್ತಿರ್ತದ ಅದ್ರಲ್ಲಿ ಸಲಿ ಚೀಸು ಅವೆಲ್ಲ ಅದ್ರ ಮಝಾನೇ ಬೇರೆ ಇರ್ತದ ಈಗ ಸಧ್ಯಕ್ ಬಿರಿಯಾನಿಗಳಂದ್ರ ಮಂಡಿ ಭಾಳ ಫೇಮಸ್ಸಾಗೈತ್ ಸೊ ಇನ್ನೊಂದೇನು ಅಂದರೆ ಮಂಡಿ ಬಗ್ಗೆ ಬಿ ನನಿಗೇನು ಬಿ ಗೊತ್ತಿದ್ದಿಲ್ಲ ಹಿಂಗೆ ನಂದೊಬ್ರು ಫ್ರೆಂಡ್ಹರ ಅವ್ರು ಬಿ ತಿಂದು ಬಂದಿರಂತೆ ಅದೇ ಎಕ್ಸ್ಪೀರಿಯನ್ಸ್ಲಿಂದ ಅವ್ರು ನನಗ್ ಹೇಳ್ಯಾರ್ ಛಲೋ ಐತದೀಗ ಮಂಡಿ ಫೇಮಸ್ಸಾಗ್ಯದ ಈಗ ನೀನು ತಿಂದು ನೋಡು ಅಂದ್ರು ಅವರೇ ಕರ್ಕೊಂಡೋಗಿದ್ರು ನನ್ನ ಫ್ರೆಂಡೆ ನನ್ಗೆ ತಿನ್ನಿಸ್ಲಾಕ ಎಲ್ಲಿ ಸಾರಾಬಾದ್ನಾಗ ತಿಂದಿದ್ದೇ ಅದು ಮಸ್ತಿತ್ತದು ಬಿ ಮಂಡಿ ಒಂದು ದೊಡ್ಡ ಪ್ಲೇಟ್ ಕೊಡ್ತರ ಅದರೊಳಗೆ ತ್ರೀ ಫೋರ್ಸ್ ಮೆಂಬರು ಕುಂತು ತಿನ್ಬೇಕು ಅದು ಟೇಬಲ್ ಮೇಲೆ ಕುಂತು ತಿಂಬೋದ್ರಲ್ಲ ರಿ ನೆಲದ್ಮೇಲೆ ಹಾಸಬೇಕು ಒಂದು ತೆಳಗೊಂದು ಟೇಬಲಿಡ್ತರ ಅದ್ರ ಮ್ಯಾಲ ಅದು ಪ್ಲೇಟ್ ದೊಡ್ಡು ಪ್ಲೇಟಿಡ್ತರ ಒಂದ್ರಾಗ್ ಇಬ್ಬರು ತಿನ್ಬೋದು ಇಲ್ಲ ಮೂವರು ತಿನ್ಬೋದು ಪ್ಲೇಟ್ ಬಿ ಕೊಡ್ತರ್ ಪೀಸ್ಗಳು ಲೆಗ್ ಪೀಸ್ಗಳು ದೊಡ್ಡು ದೊಡ್ಡು ಕೊಡ್ತರ ಒಂದು ಪ್ಲೇಟ್ನಾಗ ಎರಡು ಪೀಸ್ ಅದು ಬಿ ಮಸ್ತಿರ್ತದ ಬೀದರ್ನಾಗ ತಿಂದಿಲ್ಲ ಬಟ್ ಸಾರಾಬಾದ್ನಾಗ ತಿಂದಿದ್ದೆ ಮಸ್ತಿದ್ದಿತ್ತು ಬಿರಿಯಾನಿ ಹಂಗೆ ಇನ್ನೊಂದೇನು ಸ್ಪೆಷಲ್ ತಿಂದಿದ್ದೆ ಅಂದರೆ ಅದು ಬಿ ನನ್ನ ಫ್ರೆಂಡಿಂದೇ ಅವಾಗ ಆಕಿನ ಬರ್ಡೇ ಪಾರ್ಟಿಗೆ ಹೋಗಿದ್ದೆವು ಅವಗಾಕೆ ನನ್ಗ ತಿನಿಸ್ಲು ಪಿಝಾ ತಿಂದಿದ್ದೆವು ಪಿಝಾ ತಿಂದು ಹಂಗೆ ಏನರ ಸ್ವೀಟ್ ತಿನ್ಬೇಕಲ್ಲಾ ಹಂಗಂತ ಐಸ್ರೀಮ್ ತಿನ್ನಬೇಕು ಐಸ್ರೀಮ್ ತಿನ್ನೋಣ ನಡಿ ಅಂದೆ ಅಂದೆ ಐಸ್ರೀಮ್ ಚಂದಿತ್ತಲಾ ಆಕೆ ನಂಗೆ ಥಂಡರ್ ಅಂತ ತಿನ್ಸಿಳಾಕೆ ನಂಗೆ ಥಂಡರ್ ಬ್ರೌನಿ ವಿದ್ ಥಂಡರ್ ಅಂತಿರ್ತದದು ಅದು ಹೆಂಗಿರ್ತದಂದ್ರೆ ತಳಗ ಹಾಟಿರ್ತದ ಒಂದು ಸ್ಟಿಕ್ಕಪ್ಲೆ ಒಂದಿದು ತಂದ್ಕೊಡ್ತರ್ ಬೌಲ್ ಬೌಲು ಅದು ಗರಮ್ ಗರಮ್ ಮಾಡಿಡ್ತಾರ ಗರಮ್ ಗರಮ್ಮು ಅದ್ರೊಳಗೆ ಅದ್ರ ಮ್ಯಾಲ ಬ್ರೆಡ್ಡಿಡ್ತರ್ ಬ್ರೆಡ್ಡಿನ ಮ್ಯಾಲ ಐಸ್ಕ್ರೀಮಿರ್ತದ ಬ್ರೌನ್ ಕಲರ್ದು ಐಸ್ಕ್ರೀಮ್ ಇರ್ತದ ಅದು ತೆಳಗಿಂದು ಅದು ಏನು ಬೌಲ್ ಇರ್ತದಲ್ಲ ಅದು ಗರಮ್ ಮಾಡ್ಕೊಂಬರ್ತರ ಅದು ಕಟ್ಟಿಗಿದು ಇರ್ತದ ಅದ್ರ ಮ್ಯಾಲ ಚಾಕ್ಲೆಟ್ ಹಾಕ್ತರ ಚಾಕ್ಲೆಟ್ ಹಾಕ್ದರ ತೆಳಗ ಏನಂತರ ತೆಳಗ ಚಾಕ್ಲೆಟ್ ಕುದಿತ ಇರ್ತದ ಅದ್ರ ಮ್ಯಾಲ ಬ್ರೆಡ್ಡಿರ್ತದ ಅದ್ರ ಮ್ಯಾಲ ಐಸ್ಕ್ರೀಮ್ ಇರ್ತದ ಆ ಮೂರು ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಮಜಾನೇ ಮಜಾ ಇರುತ್ತದೆ ಮಸ್ತಿರ್ತವ ಇದು ಎಕ್ಸ್ಪೀರಿಯನ್ಸು ಇವೆಲ್ಲ ಎಕ್ಸ್ಪೀರಿಯನ್ಸ್ ನಾ ನನ್ನ ಫ್ರೆಂಡ್ಲಿಂದ ನಂದು ನಮ್ಮಅಣ್ಣಲ್ಲಿಂದ ಅವ್ರಲಿಂದ ಎಕ್ಸ್ ಪಿ ಎಕ್ಸ್ಪೀರಿಯನ್ಸ್ ಮಾಡಿದೆ ಪಿಝಾ ಆಗಲಿ ಮಂಡಿ ಆಗಲಿ ಬಿರಿಯಾನಿಯಾಗ್ಲಿ ಇದು ಥಂಡರ್ ಐಸ್ಕ್ರೀಮಾಗಲಿ ಎಲ್ಲ ಬೆಸ್ಟಿದ್ವು ಒಟ್ನಲ್ಲಿ ಎಲ್ಲ ಭಾಳ ಛಲೋ ಇದ್ವು ಎಲ್ಲ ಥ್ಯಾಂಕ್ಸು ಅವು ಕ್ರೆಡಿಟ್ಸು ಎಲ್ಲ ನಮ್ಮಅಣ್ಣಗ ನನ್ನ ಫ್ರೆಂಡ್ಸಿಗೆ ಮಸ್ತ್ ಎಕ್ಸ್ಪೀರಿಯನ್ಸಿದೆಲ್ಲ